ಹಲೋ ಹಾಂ ನಮಸ್ತೆ ಹಾಂ ಹೌದಾ ಈಗೇಗಿದ್ದೀರಾ ಹಾಂ ಹಾಂ ಸಂಜೆ ನಾಲ್ಕು ಗಂಟೆ ಹಾಗೆ ಬನ್ನಿ ನೋಡೋಣ ಈಗ ಇಂಜೆಕ್ಷನ್ ಕೊಟ್ಟು ಡ್ರಿಪ್ಸ್ ಹಾಕ್ ನೋಡ್ತೀವಿ ಅಕಸ್ಮಾತ್ ಅದ್ರಲ್ಲೇನಾರೂ ಕ್ಯೂ ಇವತ್ತು ಒಂದು ಇಂಜೆಕ್ಷನ್ ಹಾಕ್ ಹಾಕಣ ಅಂತ ಬನ್ನಿ ಕ್ಲಿನಿಕ್ ಆಸ್ಪೆಟ್ಲ್ ಹತ್ರ ಬನ್ನಿ ಅಕಸ್ಮಾತ್ ಇವತ್ತು ಅದು ಗುಣಮಟ್ಟ ಕಾಣಲಿಲ್ಲ ಅಂದರೆ ಬ್ಲಡ್ ಚೆಕಪ್ಗೆ ಬರ್ಕೊಡ್ತೀವಿ ಅದು ಆಗ್ತಾಯಿದ್ದಂಗೆ ಇದು ಮಾಡೋಣ ಇವತ್ತು ಸಂಜೆ ಪೇಷೆಂಟು ಸ್ವಲ್ಪ ಇದ್ದಾರೆ ಈಗ ಈಗ ಬರಕ್ಕೇನು ಹೋಗಕ್ ಹೋಗ್ಬೇಡಿ ಒಂದು ಸಂಜೆ ಹಂಗೆ ನಾಲ್ಕು ಗಂಟೆ ಮೇಲೆ ಬನ್ನಿ ಊಟ ಮಾಡ್ಕೊಂಡು ಊಟ ಮಾಡಿದ್ರಾ ಟ್ಯಾಬ್ಲೆಟ್ ತಗೊಂಡ್ರಾ ಹೌದಾ ಸರಿ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಬರುವಾಗ ಹೊಟ್ಟೆ ಖಾಲಿ ಹೊಟ್ಟೆಲ್ಲೇ ಬರಕ್ಕೋಗ್ಬೇಡಿ ಏನಾರೂ ತಿಂ ಊಟನೋ ಇಲ್ಲಾಂದರೆ ಸ್ನಾಕ್ಸ್ ಏನಾರೂ ತಗೊಂಡು ಬನ್ನಿ ಇವತ್ತು ಇನ್ನೊಂದು ಇನ್ನೊಂದು ಸಲ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಹಾಕ್ಸ್ತಿನಿ ನಂತರ ಬ್ಲಡ್ ಚೆಕಪ್ಪು ಮತ್ತೀಗ ನೋಡೋಣ ಅದು ಹೇಗಾಗತ್ತೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ನಿಮ್ಮದು ಟ್ರೀಟ್ಮೆಂಟ್ದು ಕಂಟಿನ್ಯೂ ಮಾಡೋಣ ಓಹೋಹೊ ತೈರಾಯ್ಡು ಇದೆಯಾ ಹಾಗಾರೆ ಬನ್ನಿ ಖಾಲಿ ಹೊಟ್ಟೇಲ್ ಮಾಡ್ಸ್ಬೇಕಾಗಿ ಬರುತ್ತೆ ನೀ ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊಂಡೋಗಿ ಬೆಳಗ್ಗೆ ಖಾಲಿ ಹೊಟ್ಟೇಲಿ ಬಂದು ಒಂದು ಸಲ ಶುಗರ್ ಚೆಕ್ ಮಾಡಿ ಅನಂತರ ಟಿಫನ್ ಆದ್ಮೇಲೆ ಒಂದು ಸಲ ಬಂದು ಶುಗರ್ ಚೆಕ್ ಮಾಡಿ ಆ ರಿಸಲ್ಟ್ ಮೇಲೆ ನಾನು ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಹಾಂ ಹಾಂ ಹ್ಞೂ ಸರಿ ಸಂಜೆ ನಾಲ್ಕು ಗಂಟೆ ಹಂಗ್ ಬನ್ನಿ ಮಾತಾಡಣ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತಿನಿ ಹಾಂ ಸರಿ ಬ ಹೊರ್ಡಕ್ ಮುಂಚೆ ಕಾಲ್ ಮಾಡೇ ಬನ್ನಿ ಓಕೆ ಓಕೆ ಮ್ಯಾಮ್